ಹಲೋ ಇದು ಓಲಾ ಉಬರ್ ಆಟೋನ ನಾನು ಡಾಕ್ಟರ್ ಎಚ್ ಕೆ ಸ್ವಾಮಿ ಅಂತ ನಾವು ಇಲ್ಲಿ ಜೆ ಎಮ್ ಐ ಟಿ ಕ್ಯಾಂಪಸ್ ಹತ್ತಿರ ಇದ್ದೀವಿ ನಮಗೊಂದುಸ ಅರ್ಜೆಂಟಾಗಿ ಒಂದು ಆಟೋ ಬೇಕಾಗಿತ್ತು ಬ ಸಾಧ್ಯ ಆಗತ್ತಾ ನಿಮಿಗೆ ಹಾಂ ಜೆ ಎಮ್ ಐ ಟಿ ಕ್ಯಾಂಪಸ್ ಎಲ್ಲಿ ಬರುತ್ತೆ ಅಂದರೆ ಮೈನ್ ರೋಡ್ ಇದೆಯಲ್ಲ ಹೈ ವೇನಲ್ಲಿಅದು ಬೈಪಾಸ ಲ್ಬಂದ್ರೆ ನಿಮಗೆ ಅಲ್ಲಿ ಮಠ ಸಿಗುತ್ತೆ ಮಠದ ಹತ್ತಿರ ಬಂದರೆ ಅಲ್ಲಿ ಒಂದು ಆರ್ಚ್ ಇದೆ ಆರ್ಚ್ ಪಕ್ಕ ನೀವು ಟರ್ನ್ ಆದ್ರೆ ಅಲ್ಲಿ ತರಳಬಾಳು ನಗರ ಅಂತ ಕಾಣತ್ತೆ ಅಲ್ಲಿ ಫಾರ್ಮಸಿ ಕಾಲೇಜು ಮತ್ತೆ ಇಂಜಿನಿಯರಿಂಗ್ ಕಾಲೇಜು ಎರಡು ಇದಾವೆ ಅದ್ರ ಹಿಂಭಾಗ ಬಂದ್ರೆ ಜೆ ಎಮ್ ಐ ಟಿ ಕ್ಯಾಂಪಸ್ ಸಿಗುತ್ತೆ ಅಲ್ಲಿ ಕ್ಯಾಂಪಸ್ ಸ್ವಲ್ಪ ರೈಟ್ ಟರ್ನ್ ತೆಗೆದು ಕೊಂಡರೆ ಫರ್ಸ್ಟ್ ಮೈನ್ ಅಂತ ಸಿಗುತ್ತೆ ಅಲ್ಲಿ ನಮ್ಮ ಮನೆಯಿದೆ ಅಲ್ಲಿ ಮನೆ ಎದುರುಗಡೆನೇ ಒಂದು ಎ ಟಿ ಎಮ್ ಇದೆ ನಿಮ್ಮ ಗುರುತಿಗೆ ಬಹಳ ಅನುಕೂಲ ಆಗುತ್ತೆ ಆ ಎ ಟಿ ಎಮ್ ಹತ್ತಿರ ಬಂದರೆ ನಾವು ಮನೆ ಹತ್ತಿರ ಕಾಯ್ತಾ ಇರ್ತೀವಿ ಆಟೋ ಬೇಗ ಬಂದಷ್ಟು ನಮಗೆ ಅನುಕೂಲ ಯಾಕಂದ್ರೆ ನಮಗೆ ಯಾವುದೋ ಒಂದು ಸಿನಿಮಾಗೆ ಹೋಗ್ಬೇಕಂತ ಮಾಡಿದ್ದೀವಿ ಆದಷ್ಟು ಬೇಗಾ ನೀವೂ ಬಂದ್ರೆ ಅನ್ಕೂಲ ಆಗುತ್ತೆ ನಿಮ್ಗೇನಾದ್ರು ದಾರಿ ಗೊತ್ತಾಗ್ಲಿಲ್ಲ ಅಂದ್ರೆ ಜೆ ಎಮ್ ಐ ಟಿ ಕ್ಯಾಂಪಸ್ ಅಂತ ನೀವು ಇದ್ರಲ್ಲಿ ಗೂಗಲಲ್ಲಿ ಹಾಕ್ಕೊಳ್ಳಿ ಅದು ಕ್ಯಾಂಪಸ್ ತೋರ್ಸುತ್ತೆ ನೀವು ಅಲ್ಲಿಗೆ ಬಂದ್ರೆ ನಮಗೆ ಅನುಕೂಲ ಆಗುತ್ತೆ ಬೇಗ ಬನ್ನಿ ಏನಾದ್ರು ಬರಲಿಕ್ಕೆ ಆಗಿಲ್ಲ ಅಂದ್ರೆ ನಮ್ಗೆ ಬೇಗ ಮೆಸೇಜ್ ಮಾಡಿ ಧನ್ಯವಾದಗಳು